ಹಾಂ ಸರ್

ಹೌದು ಹೌದು

ಆ ಟ್ಯಾಬ್ಲೆಟಿಂದ ಅಲರ್ಜಿ ಆಗ್ತಿದೆಯಾ ಹೌದಾ ಫೀವರ್ ಎಷ್ಟು ಇದೆ ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಲರ್ಜಿ ಆಗ್ತಿದೆಯಾ ಫೀವರ್ ಇದ್ದರೆ ಈಗ ತಣ್ಣೀರು ಬಟ್ಟೆಲಿ ಇದ್ಹಾಕ್ಬೇಡಿ ಫೀವರ್ ಜಾಸ್ತಿ ಇದ್ದರೆ ತಲೆಗೆ ಮತ್ತೆ ಬಿಸಿನೀರು ಓಕೆ ಓಕೆ ಯ ಸ್ವಲ್ಪ ಬಿಸ್ನೀರು ಜಾಸ್ತಿ ಕುಡೀರಿ ಕಾದಿರೋದ್ ನೀರು ಹಾಂ ಮತ್ತೆ ಅದಕ್ಕೆ ಟ್ಯಾಬ್ಲೆಟ್ ಈಗ ಯಾವ್ದು ತಗೊಂತಿದ್ರೋ ಜ್ವರದ್ದು ಟ್ಯಾಬ್ಲೆಟು ಈಗ ಡೊಲೊ ಸಿಕ್ಸ್ ಫಿಫ್ಟಿಯೋ ಜಾಸ್ತಿ ಎಲ್ಲ ಇದ್ದರೆ ಅದನ್ನು ತೊಗೊಳ್ಳಿ ಮತ್ತು ತಲೆನೋವು ಏನಾದ್ರು ಇದೆಯಾ

ಓಕೆ ಓಕೆ ಓಕೆ ಓಕೆ ಟ್ರೈ ಮಾಡಿ ಓಕೆ